ನಮ್ಮ ಮನೆಯಲ್ಲಿ ಈಗ ವಿದ್ಯುತ್ ಚಾಲಿತ ಉಪಕರಣಗಳಂದ್ರೆ ಅದರಲ್ಲಿ ಟಿವಿ ಇದೆ ಟಿ ವಿನ ನಾವು ಯಾಕೆ ಬಳಸ್ಕೊ ಅಂದರೆ ಯಾವಾಗ ತಂದಿದ್ದು ಅಂದರೆ ಆ ಒಂದು ಎಂಟು ಒಂಬತ್ತು ವರ್ಷದ ಹಿಂದೆ ನಾವು ಆ ಟಿ ವಿನ ಖರೀದಿ ಮಾಡಿದ್ದು ಟಿವಿ ಮಾಡೋಕ್ ಕಾರಣ ಏನಂತ ಖರೀದಿ ಮಾಡ್ಕೋಳೋಕೆ ಕಾರಣ ಏನಂದರೆ ಈಗ ಮನೇಲಿ ಎಲ್ಲರು ಅಂದರೆ ಈಗ ತುಂಬ ಏನೋ ಬೇಜಾರಲ್ಲಿ ಅಥ್ವ ಸಾಕಾಗಿ ಬಂದಾಗ ಸುಮ್ಮನೆ ಕೂತು ಆ ಇರೋಕ್ಕಾಗದೇ ಈಗ ಮೂವಿ ನೋಡೋದು ಅಥ್ವ ಸಾಂಗ್ ಕೇಳೋದು ಅಥ್ವ ನ್ಯೂಸ್ ನೋಡೋದು ಆ ಥರ ಇದ್ಕೊಸ್ಕರ ಅದು ಆ ಕಾರಣದಿಂದ ಟಿ ವಿನ ಬಳಕೆ ಮಾಡ್ಕೋಳ್ತೀವಿ ಮನೇಲಿ ಆಮೇಲೆ ಈಗ ಕೆಲವೊಂದು ಈಗ ಸುದ್ದಿ ಪ್ರಕರಣಗಳಾಗಿರಬಹುದು ಅಂದರೆ ಈಗ ಟೀ ವಿಲಿ ಬರ್ತಕಂಥ ನ್ಯೂಸು ಅಂದರೆ ನಮಗೆ ಯಾವ್ದೋ ಒಂದು ವಿಚಾರದ ಬಗ್ಗೆ ಈಗ ಯಾವುದೋ ಕ್ರಿಕೆಟ್ ಈಗ ಒಂದು ಐ ಪಿ ಎಲ್ ಮ್ಯಾಚ್ ನಡೀತಾ ಇದೆ ಅದು ವಿನ್ ಆಯ್ತೋ ಇಲ್ಲೊ ಏನು ಅಷ್ಟು ಗೊತ್ತಿರೋಲ್ಲ ಯಾಕಂದ್ರೆ ಆಗಿನ ಕಾಲ್ದಲ್ಲಿ ಈಗ ನಮಗೆ ಮೊಬೈಲ್ ಬಳಕೆ ಇರಲಿಲ್ಲ ಸರಿಯಾಗಿ ಅಂಥ ಸಂದರ್ಭದಲ್ಲಿ ನಾವು ಟಿ ವಿನ ತಗೊಂಡಾಗ ಯಾವ ಮ್ಯಾಚ್ ಏನಾಯ್ತು ಅಂತ ತಿಳ್ಕೊಳೋದೊಂದು ಕ್ಯೂರ್ಯಾಸಿಟಿ ಇರುತ್ತಲ್ಲ ಆ ಕ್ಯೂರ್ಯಾಸಿಟಿನ ನಾವು ಹೆಂಗೆ ತಿಳ್ಕೊಬೇಕು ಅಂತ ಗೊತ್ತಿಲ್ದ ಸಂದರ್ಭದದಲ್ಲಿ ಈಗ ಟಿ ವಿನ ಟೀ ವಿಯಲ್ಲಿ ಅದನ್ನು ನೋಡೋದು ಮ್ಯಾಚ್ ನೋಡೋ ಮುಖಾಂತರವಾಗಿ ತಿಳ್ಕೊಳೋದು ಅದೇ ರೀತಿ ಈಗ ಹೆಣ್ ಮಕ್ಕಳಿಗೆ ಸೀರಿಯಲ್ ಅಂದರೆ ತುಂಬ ಹುಚ್ಚು ಈಗ ಮನೇಲಿ ಸುಮ್ಮನೆ ಖಾಲಿ ಕೂತಾಗ ಅಂದರೆ ಈಗ ಕೆಲ್ಸಕ್ಕೆ ಹೋಗಿ ಬಂದಿರೋ ಸಂದರ್ಭದಲ್ ಆಗಿರ್ಬೋದು ಅಥ್ವ ಸುಮ್ಮನೆ ಕೂತಿರೋಂಥ ಸಂದರ್ಭದಲ್ಲಿ ಖಾಲಿ ಇರಲಾರ್ದೆ ಸೀರಿಯಲ್ಗಳನ್ನು ನೋಡೋದು ಅವರಿಗೆ ಅದೊಂದು ಹವ್ಯಾಸದ ಥರ ಅವರಿಗೆ ಇಷ್ಟ ಆಗೋ ರೀತಿ ಸೀರಿಯಲ್ಗಳನ್ನು ನೋಡೋದು ಬೇರೆ ಬೇರೆ ರೀತಿ ಸೀರಿಯಲ್ಗಳನ್ನು ನೋಡೋದು ಕೂಡ ಒಂದು ಹವ್ಯಾಸ ಆಗಿರುತ್ತೆ ಯಾಕಂದ್ರೆ ಈಗ ಕಾಮನ್ ಆಗಿ ಮನೆಯಲ್ಲಿ ಎಲ್ಲರು ಎಲ್ಲರು ಮನೇಲೂ ಟಿವಿ ಇರ್ತದೆ ಇನ್ನು ಕೆಲವ್ರು ಮನೇಲಿ ಟಿ ವಿನ ಕೊಂಡ್ಕೊಳೊಂಥ ಸಾಧ್ಯ ಸಾಧ್ಯತೆ ಇಲ್ದಿರೋ ಅಂತ ಕಷ್ಟ ಕೂಡ ಇನ್ನು ಕೆಲವ್ರು ಮನೇಲಿ ಇರ್ತದೆ ಆಗಿನ ಕಾಲ್ದಲ್ಲಿ ಟಿ ವಿನ ಹೆಚ್ಚು ಯಾರು ಕೊಂಡ್ಕೊಂಡಿರೊಲ್ಲ ಯಾಕಂದ್ರೆ ಅವಾಗ ಒಂದು ಬದುಕೋಕೆ ಊಟಕ್ಕೆ ತುಂಬ ಪರಿಸ್ಥಿತಿ ಇರೋದ್ರಿಂದ ಆ ಟಿ ವಿಗಳನ್ನ ಕೊಂಡ್ಕೊಂಡು ಇಟ್ಕೊಳೋವಷ್ಟು ಯಾರು ಶ್ರೀಮಂತರಾಗಿರ್ತಿರ್ಲಿಲ್ಲ ತುಂಬ ಬಡತನ ಇತ್ತು ಅವಾಗಿನ ಕಾಲ್ದಲ್ಲಿ ಈಗ ಈಗಿನ ಜನ್ರೇಷನ್ಗೆ ತಗೊಂಡ್ರೆ ಈಗ ಎಲ್ಲಾರ ಮನೇಲು ಆಲ್ಮೋಸ್ಟ್ ಆಲ್ ಟಿ ವಿಗಳು ಇರ್ತವೆ ಎಲ್ಲರಿಗು ಟಿ ವಿಗಳನ್ನು ಬಳಕೆ ಮಾಡ್ಕೋಳ್ತಾರೆ ಕೂಡ ಯಾಕಂದ್ರೆ ಈಗ ಒಂದು ಮನೇಲಿ ಅದೊಂದು ಏನೋ ಒಂಥರ ಠೀವಿ ಇಟ್ಟಾಗ ಅದೊಂಥರ ಕಳೆ ಕಳೆ ಅನ್ನೋ ರೀತಿ ನೋಡ್ಕೋ ಅನ್ಕೋತಿರ್ತಾರೆ ಮನೇಲಿ ಎಲ್ಲರು ಜನರು ಮನೇಲಿ ಈಗ ಚಿಕ್ಕಮಕ್ಳಿರ್ತಾರೆ ಅವರು ಯಾವುದೋ ಒಂದು ವಿಚಾರಕ್ಕೆ ತುಂಬ ಹಠ ಮಾಡ್ತಿರ್ತಾರೆ ಅಂಥ ಮಕ್ಕಳಿಗೆ ಕಾರ್ಟೂನ್ ಚಾನೆಲ್ಗಳನ್ನು ಹಚ್ಚಿ ಕೊಟ್ಬಿಟ್ಟರೆ ಅವರು ಆದ್ರು ಅದನ್ನು ನೋಡ್ಕೊತ ಅಲ್ಲಿ ಸಮಯ ಕಳ್ಕೊಂಡು ಆ ಏನು ಯಾವ ಕಾರಣಕ್ಕೆ ಹಠ ಮಾಡ್ತಿರ್ತಾರೆ ಆ ಟಾಪಿಕ್ನ ಅಲ್ಲಿಗೆ ಬಿಟ್ಟಾಕಿ ಅದ್ಕೆ ಫೋಕಸ್ ಮಾಡ್ತಾ ಹೋಗ್ತಾರೆ ಜಾಸ್ತಿ ಆ ಥರ ಈಗ ಕೆಲವೊಂದು ಅದೇ ಅದೇ ರೀತಿ ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೋಡ್ತ ಹೋದ್ರೆ ಈಗ ಏನೋ ತುಂಬ ಬೋರ್ ಆಗ್ತಿವೆ ಹಂಗೆ ಅಂತಂದೇಳಿ ಅನ್ನಿಸ್ದಾಗ ಒಂದು ಮೂವಿ ಯಾವುದೋ ಒಂದು ಚೆನ್ನಾಗಿರೋದ್ ಮೂವಿ ನೋಡೋದು ಅಥ್ವ ಇಲ್ಲ ತುಂಬ ಇಷ್ಟ ನಮಗೆ ಇಷ್ಟ ಆಗೋಂಥ ಯಾವುದಾದ್ರು ಒಂದು ಸಾಂಗ್ ಇಲ್ಲದ್ರೆ ಅದ್ರಲ್ಲಿ ಬರ್ತಕಂಥ ಯಾವುದೋ ಒಂದು ಮ್ಯೂಸಿಕ್ ಅದನ್ನು ಕೇಳಿದರೆ ನಮ್ಗೆ ಇಷ್ಟ ಆಗುತ್ತೆ ಅನ್ನೋ ರೀತಿ ಇದ್ದಾಗ ಟಿವಿ ನಮಗೆ ಬಳಕೆ ಆಗ್ತಾ ಹೋಗ್ತದೆ ಅದೇ ರೀತಿ ಟಿ ವಿಗಳು ಕೆಲವೊಂದು ಇರೋದು ಒಳ್ಳೆದಕ್ಕು ಇದೆ ಕೆಟ್ಟದ್ಕು ಇದೆ ಅಂತ ಹೇಳ್ತಿನಿ ಯಾಕಂದ್ರೆ ಅವಾಗ್ಲೇ ಹೇಳಿರೋ ರೀತಿ ಈಗ ತುಂಬ ಬೇಜಾರಾಗಿರ್ಬಹುದು ಖುಷಿಯಾಗಿರ್ಬಹುದು ಆ ಸಂದರ್ಭಗಳಿಗೆ ಮಾತ್ರ ಸೀಮಿತವಲ್ಲದೇ ಬೇರೆಬೇರೆ ರೀತಿ ವಿಚಾರಗಳಿಗೆ ಟಿವಿ ಅನ್ನೋದು ತುಂಬ ಅವಶ್ಯಕವಾಗಿರುತ್ತೆ ಅಂತ ಹೇಳ್ತಿನಿ ಸುದ್ದಿ ಪ್ರಕರಣಗಳಂದ್ರೆ ಇವತ್ತು ಅವಾಗ್ಲೇ ಐ ಪಿ ಎಲ್ ಮ್ಯಾಚು ಎಕ್ಸಾಂಪಲ್ ಕೊಟ್ಟಿರೋ ರೀತಿ ಹೇಳ್ತಾ ಹೋದರೆ ಬೇರೆ ಇನ್ನೇನಾದ್ರೂ ಈಗ ಈಗ ಎಲೆಕ್ಷನ್ ಟೈಮ್ ಅಂತ ಬಂದಾಗ ಸೇಮ್ ಯಾ ಬೇರೆಬೇರೆ ಯಾರದೋ ಚುನಾವಣೆ ನಡೀತಾ ಇರ್ತ ಸಂದರ್ಭದಲ್ಲಿ ಪರಿಸ್ಥಿತಿ ಹೇಗಿದೆ ಅಲ್ಲಿ ಏನು ನಡೀತಾ ಇದೆ ಅನ್ನೋ ಒಂದು ಸಿಚುವೇಶನನ್ನು ನಮಗೆ ಗೊತ್ತಿರೋಲ್ಲ ಅದನ್ನು ಹೆಂಗೆ ತಿಳ್ಕೊಬೇಕು ಅಂತ ಅನ್ಕೊಂಡಾಗ ಈ ಟಿವಿ ಮುಖಾಂತ್ರವಾಗಿ ಆ ಪರಿ ಅಲ್ಲಿ ಇರ್ತಕಂಥ ಸಿಚುವೇಶನನ್ನು ನಾವು ಅರ್ಥ ಮಾಡ್ಕೋಬೋದು ತಿಳ್ಕೋಬೋದು ಅಂತಂದೇಳಿ ಅಂದ್ಕೊಂತೀನಿ ಅದಕ್ಕೆ ಸ್ವಲ್ಪ ಟಿವಿ ಕೂಡ ತುಂಬ ಅವಶ್ಯಕವಾಗಿ ಒಂದು ಕುಟುಂಬಕ್ಕೆ ಬೇಕಾಗುತ್ತೆ ಅಂತ ಹೇಳ್ತಿನಿ ಆ ಟಿವಿ ಇರೋದ್ರಿಂದ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳೋಕೆ ತುಂಬ ಉಪಯುಕ್ತ ಆಗುತ್ತೆ ಬೇರೆಬೇರೆ ರೀತಿ ಕೆಲಸಗಳಿಗೆ ಅದೊಂಥರ ಉಪಕರಣ ಉಪಯುಕ್ತ ಉಪಕರಣ ಅಂತ ಹೇಳೋಕೆ ಇಷ್ಟ ಪಡ್ತೀನಿ ಟಿವಿ ಅದು ಒಂದು ವಿದ್ಯುತ್ ಚಾಲಿತ ಉಪಕರಣ ಆಗಿದ್ರು ಕೂಡ ಅದು ಮನೆ ಬಳಕೆಗೆ ಮನೆ ಬಳಕೆಲಿ ಅತಿಯಾಗಿ ಎಲ್ಲ ಕುಟುಂಬದಲ್ಲಿರ್ತಕ್ಕಂಥ ಜನರಾಗಿರ್ದು ಬೇರೆಯವರಾಗಿರ್ಬಹುದು ಯೂಸ್ ಮಾಡ್ತಾರೆ ಆ ಬಳಕೆಯಿಂದ ಆಗಲೇ ಹೇಳಿರೋ ಥರ ಒಳ್ಳೆದಕ್ಕೆ ಆಗಿರಬಹುದು ಕೆಟ್ಟದಕ್ಕೆ ಆಗಿರಬಹುದು ಅದನ್ನು ಬಳಕೆ ಮಾಡ್ಕೋತಾರೆ ಅದು ಕೆಲವೊಬ್ರಿಗೆ ಯೂಸ್ ಆಗ್ಬೋದು ಇನ್ನು ಕೆಲವ್ರಿಗೆ ಯೂಸ್ ಆಗ್ದೇನು ಇರ್ಬೋದು ಒಂದು ಪ್ರಕರಣ ಒಂದು ಪ್ರಕಾರ ಹೇಳ್ಕೊಂಡು ಹೋದರೆ ಈಗ ಟಿವಿ ಅನ್ನೋದು ಒಂದು ಲೆಕ್ಕಕ್ಕೆ ಬೆಟರ್ ಅಂತಾ ಹೇಳೋಕ್ ಇಷ್ಟ ಪಡ್ತೀನಿ